ನಾನು ಟೈಮ್ ಇಲ್ಲದಾಗಾ ಬೇಗ ಆಗಬೇಕು ಅಂದರೆ ಯಾವ ಅಡುಗೆ ಮಾಡ್ತೀನಿ ಅಂದರೆ ಚಿತ್ರಾನ್ನ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮಾಡ್ತೀನಿ ಅವೆರಡೂ ಬೇಗ ಆಗುತ್ತೆ ಆಮೇಲೆ ಇವಾಗ ಪುಳಿಯೋಗ್ರೆ ಅದು ಪುಡಿ ಬರುತ್ತಲಾ ಹ್ಞೂ ಪ್ಯಾಕೇಟಲ್ಲಿ ಅದನ್ನು ಮಾಡೋದು ಅದು ಈಝಿ ನಾನು ಬೇರೆಯೇ ಬೇಗ ಮಾಡೋದು ಅಂತಂದರೆ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ ಚಿತ್ರಾನ್ನ ಮಾಡೋಕ್ಕೆ ಜಾಸ್ತಿ ತರಕಾರಿ ಏನೂ ಬೇಕಿಲ್ಲ ತರಕಾರಿ ಅದು ಬೇಕಿಲ್ಲ ಬೇಗ ಮಾಡ್ಬೋದು ಅದನ್ನು ಬರಿ ಒಂದು ಸ್ವಲ್ಪ ಈರುಳ್ಳಿ ಹಾಂ ಒಂದೆರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಣ್ಣೆ ಫಶ್ಟಿಗೆ ಎಣ್ಣೆ ಬಿಡಬೇಕು ಅದಾದ್ಮೇಲೆ ಸಾಸಿವೆ ಜೀರಿಗೆ ಕಡ್ಲೆಬೀಜ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಆಮೇಲೆ ಮೆಣ್ಶಿನ್ಕಾಯಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಿಸ್ಬೇಕು ಅದಾದಮೇಲೆ ಉಪ್ಪು ಅರ್ಶಿನ ಹಾಕಿದ್ರೆ ಮುಗಿಯಿತು ಲಾಸ್ಟಿಗೆ ನಿಂಬೆ ಹುಳಿ ಬಿಟ್ಟರೆ ಮುಗೀತು ಅದು ಬೇಗ ಆಗುತ್ತೆ ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಸಾಕು ಎಲ್ಲ ಮನೇಲ್ಲಿ ಇದ್ದರೆ ಬೇಗ ಮಾಡಬೋದು ಆಮೇಲೆ ಜಾಸ್ತಿ ಪದಾರ್ಥಗಳು ಏನೂ ಬೇಕಿಲ್ಲ ಯಾವಾಗಲೂ ನಮ್ಮ ಮನೇಲ್ಲಿ ಯಾವಾಗಲೂ ಇರೋದು ಅಂತಂದರೆ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಮೆಣ್ಶಿನ್ಕಾಯಿ ಇದ್ದೇ ಇರುತ್ತೆ ಉಪ್ಪು ಮೆಣಸಿನ್ಕಾಯಿ ಎಣ್ಣೆ ಅದಿಷ್ಟು ಇದ್ದರೆ ಬೇಗ ಮಾಡ್ಬೋದು ಆಮೇಲೆ ಉಪ್ಪಿಟ್ಟೂ ಅಷ್ಟೇ ಉಪ್ಪಿಟ್ಟಿಗೂ ಏನು ಜಾಸ್ತಿ ಬೇಕಾಗೋಲ್ಲ ಅದನ್ನು ಬೇಗ ತಯಾರಿಸ್ಬೋದು ಬೆಳಗ್ಗೆ ಹೊತ್ತೂ ಟೈಮಾಗುತ್ತೆ ನಮಗೆ ಮನೇಲ್ಲಿ ಮಕ್ಕಳು ಸ್ಕೂಲಿಗೆ ಹಾಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಅಂತಂದರೆ ಬೇಗ ಮಾಡ್ಬೋದು ಅದನ್ನು ಉಪ್ಪಿಟ್ಟು ಬೇಗ ಮಾಡ್ಬೋದು ಆಮೇಲೆ ಪುಳಿಯೋಗ್ರೆಯೂ ಬೇಗ ಮಾಡ್ಬೋದು ಪುಳಿಯೋಗ್ರೆ ಏನು ಜಾಸ್ತಿ ಬೇಕಾಗೋಲ್ಲ ಐದು ನಿಮಿಷ ಇದ್ದರೆ ಸಾಕು ಬೇಗ ತಯಾರು ಮಾಡ್ಬೋದು ಅದನ್ನು ನಮ್ಮ ಮನೆಲ್ಲಿ ಉಪ್ಪಿಟ್ಟು ಮಾಡೋಕ್ಕು ಜಾಸ್ತಿ ಏನು ಬೇಕಿಲ್ಲ ಐಟಮ್ಸು ತರಕಾರಿ ಇಲ್ದೆಯೂ ಉಪ್ಪಿಟ್ಟು ಮಾಡ್ಬೋದು ನಮ್ಮ ಮನೇಲಿ ಏನು ಇವತ್ತು ಏನು ಅಡುಗೆ ಮಾಡೋಕ್ ಏನೂ ಇಲ್ಲ ಅಂತಂದರೆ ಅವಾಗೂ ರವೆ ಇದ್ದರೆ ಸಾಕು ಈರುಳ್ಳಿ ಇನ್ನೇನು ಮಾಮೂಲಿ ಇದ್ದೇ ಇರುತ್ತೆ ಈರುಳ್ಳಿ ಉಪ್ಪು ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಉಪ್ಪಿಟ್ಟನ್ನು ಬೇಗ ಮುಗ್ಸಿ ಹಾಕ್ಬೋದು ಅವನ್ನು ಬೇಗ ಮಾಡ್ತೀನಿ ನಾನಂತೂ ಏನು ಅಡುಗೆ ಮಾಡೋಕ್ಕೆ ಏನೂ ಪದಾರ್ಥ ಇಲ್ಲ ಅಂದರೂ ಸಹ ಇಷ್ಟು ಐಟಮ್ ಇದ್ದರೆ ಸಾಕು ಬೇಗ ಮಾಡಿ ಹಾಕ್ತೀನಿ ನಾನು